ಭೇದಿ ನಿಲ್ಲಿಸುವುದು ಮನೆ ಮದ್ದು ಹೇಗೆ ಅಂದರೆ ಮೆಂತ್ಯ ಕಾಳು ನೈಟಲ್ಲಿ ನೆನೆಹಾಕ್ಬೇಕು ನೆನೆಹಾಕಿ ಆದ್ಮೇಲೆ ಬೆಳಗ್ಗೆ ಅದನ್ನು ಅಳೆದ್ಬಿಟ್ಟು ಬಿಸಿನೀರಲ್ಲಿ ಕುಡಿಸಿದರೆ ಆಮಶಂಕೆ ನಿಲ್ಲುತ್ತೆ ಮತ್ತೊಂದು ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ಮೊಸರಲ್ಲಿ ಮಂಡಕ್ಕಿ ನೆನೆಸಿ ಮೊಸರಲ್ಲಿ ಮಂಡಕ್ಕಿ ನೆನೆಸಿ ಅದೆಲ್ಲ ಬೆಳಗ್ಗೆ ಹಾಳೊಟ್ಟೆಗೆ ತಿಂದರೆ ಆಮಶಂಕೆನೂ ಕಡಿಮೆ ಆಗುತ್ತೆ ಮತ್ತೆ ಸುಸ್ತಿಗೆ ಒ ಆರ್ ಎಸ್ ಪುಡಿನೂ ಬಿಸಿನೀರಲ್ಲಿ ಚೆನ್ನಾಗಿ ಒ ಆರ್ ಎಸ್ ಪುಡಿ ಮಿಕ್ಸ್ ಮಾಡ್ಕೊಂಡು ಕುಡುದ್ಬಿಟ್ರೆ ಅದೂ ಚೆನ್ನಾಗೆ ಶಕ್ತಿನೂ ಇರುತ್ತೆ ಆಮಶಂಕೇನೂ ಭೇದಿನೂ ನಿಲ್ಲುತ್ತದು ಅದು ನಿಂತ ಮೇಲೆ ಚೆನ್ನಾಗಿ ಇರುತ್ರಿ ಆಮೇಲೆ ಅದಾದಮೇಲೆ ನಿಂಬೆಹಣ್ಣು ನಿಂಬೆಹಣ್ಣು ಜೇನುತುಪ್ಪ ನಿಂಬೆಹಣ್ಣು ಹಾಕಿ ಬಿಸಿನೀರಲ್ಲಿ ಕುಡ್ಸಿದ್ರೆ ಅದು ಭೇದಿನೂ ಚೆನ್ನಾಗಿ ನಿಲ್ಲುತ್ತೆ ಇವೆಲ್ಲ ಮನೆ ಮದ್ದುಗಳು ಇವೆಲ್ಲ ಮಾಡ್ಬೇಕು ಭೇದಿ ಎಲ್ಲ ನಿಲ್ಲುತ್ರಿ